ಜೀವನರಲ್ಲಿ ಕಲೆಯ ಪ್ರಾಮುಖ್ಯತೆ ತುಂಬ ಪ ಪರಿಣಾಮ ಬೀರುತ್ತದೆ ಪ್ರ ಇದು ಎಲ್ಲರೂ ಈ ಕಲೆಯನ್ನು ಕಲಿತಿರಬೇಕು ಉದಾಹರಣೆಯಾಗಿ ಓದುವುದು ಓದುವುದು ಒಂದು ಕಲೆಯಾಗಿದೆ ಹಾಗೂ ಇದೊಂದು ಓದುವ ಕಲೆಯಾಗಿದೆ ಇದು ಜೀವನದಲ್ಲಿ ತುಂಬ ಪ್ರಾಮುಖ್ಯತೆಯನ್ನು ಹೊಂದಿರುತ್ತದೆ ಕಲೆ ಅಂದರೆ ಏನು ಕಲೆ ಅಂದರೆ ನಾವು ಯಾವುದೇ ಒಂದು ಕಲೆಯನ್ನು ಮಾಡುತ್ತಿರುವಾಗ ಶ್ರದ್ಧೆಯಿಂದ ಪಾಲಿಸಿ ಅದನ್ನು ಮಾಡಿದರೆ ಅದಕ್ಕೆ ಕಲೆ ಎನ್ನುವರು ಕಲೆಯ ಉದಾಹರಣೆಗೆ ಚಿತ್ರ ಬಿಡಿಸುವುದಾಗಲಿ ಮೂರ್ತಿ ವಿಗ್ರಹಗಳನ್ನು ಮಾಡುವುದಾಗಲಿ ಈ ಕಲೆಯಲ್ಲಿ ತುಂಬ ವಿಧ ವಿಧವಾದ ಕಲೆಗಳಿವೆ ಅದರಲ್ಲಿ ನನಗೆ ಗೊತ್ತಿರುವಂಥ ಕಲೆ ಓದುವುದು ಯಾಕಂದರೆ ನಾವು ಪ್ರತಿನಿತ್ಯ ಓದುತ್ತಿರುತ್ತೇವೆ ಓದು ಓದುವುದು ಒಂದು ಕಲೆ ಈ ಓದುವುದನ್ನು ಎಲ್ಲರೂ ರೂಢಿ ಮಾಡಿಕೊಂಡಿರುತ್ತಿದ್ದಾರೆ ಸಾಮಾನ್ಯವಾಗಿ ಕೆಲವರು ಸಾ ಸಾಹಿತ್ಯವನ್ನು ಓದುತ್ತಾರೆ ಇನ್ನು ಇನ್ನು ಕೆಲವರು ಸ್ಪರ್ಧಾ ಬು ಪುಸ್ತಕಗಳನ್ನು ಶ್ ತರಬೇತಿಯ ಸ್ ಪುಸ್ತಕಗಳನ್ನು ಓದುತ್ತಾರೆ ನಾನಾ ಥರ ಅಂಥ ಪುಸ್ತಕಗಳನ್ನು ಓದುತ್ತಾರೆ ಅದರಲ್ಲಿ ನಾವು ಓದುವ ಕಲೆ ಎಲ್ಲರ ಎಲ್ಲರಲ್ಲಿ ಇರುತ್ತದೆ ಅದನ್ನು ನಾವು ರೂಢಿಸಿಕೊಳ್ಳಬೇಕು ದಯವಿಟ್ಟು ನಿಮ್ಮ ಮಕ್ಕಳಿಗಾಗಲಿ ಯಾರಾದರೂ ಓದುವ ಕಲೆಯನ್ನು ರೂಢಿಮಾಡಿಕೊಳ್ಳಿ ಇದು ಸಮಾಜದಲ್ಲಿ ಹೇಗೆ ಪಯ್ ಸಮಾಜ ಹೇಗೆ ಸುಧಾರಿಸುತ್ತದೆ ಓದುವುದರಿಂದ ಸಮಾಜ ಸುಧಾರಿಸುತ್ತದೆ ಇದು ನಿಜ ಏಕೆಂದ್ರೆ ಈಗ ಜ್ಞಾನವು ವಿಶ್ವವನ್ನೇ ಜ್ಞಾನವೇ ಆಳುತ್ತಿದೆ ಯಾರು ಚೆನ್ನಾಗಿ ಓದಿ ಕೆಲಸವನ್ನು ಮಾಡುತ್ತೆ ಸರ್ಕಾರಿ ಕೆಲಸದಲ್ಲಿ ನೀವು ಸ್ ಕೆಲಸವನ್ನು ತೆಗೆದುಕೊಳ್ಳುತ್ತಾರೋ ಅವರನ್ನು ನೋಡಿ ಇನ್ನೊಬ್ಬರು ನಾವೂ ಹೀಗೇ ಬೆಳೀಬೇಕು ನಾವೂ ಹೀಗೇ ಮಾಡಬೇಕೆನ್ನುವ ಒಂದು ಆಸೆ ಆಗಲಿ ಕನಸು ಹುಟ್ಟುತ್ತದೆ ಅದರಿಂದ ಇನ್ನೊಬ್ಬರು ನೋಡಿ ಅದನ್ನು ಕಲಿತು ಮಾಡುತ್ತಾರೆ ಹೀಗೇ ಎಲ್ಲರೂ ಮಾಡುತ್ತಾ ಮಾಡುತ್ತಾ ಸಮಾಜ ತುಂಬ ಸುಧಾರಿಸುತ್ತದೆ ಯಾರಾದರೂ ಒಬ್ಬರು ಈ ಕ ಸುಧಾರಿಸಿದರೆ ಇನ್ನು ಕೆಲವರು ಅವರನ್ನು ಅವರಂತೆಯೇ ಓದಿ ಚೆನ್ನಾಗಿ ಓದಿ ಸುಧಾರಿಸುತ್ತಾರೆ ಹೀಗೇ ಓದುತ್ತಾ ಓದುತ್ತಾ ಸಮಾಜವು ಸುಧಾರಿಸುತ್ತದೆ ದಯವಿಟ್ಟು ಎಲ್ಲರೂ ಓದಿ ಓದುವುದನ್ನು ಕಲಿಯಿರಿ ಇದು ಒಂದು ಒಂತರಹ ಕಲೆ ಹಾಗೂ ಮೂರ್ತಿಗಳ ಮಾಡೋದಾಗ್ಲಿ ಚಿತ್ರಬಿಡಿಸುವುದಾಗಲಿ ನಾನಾ ತರಹ ತರಹ ಕಲೆ ಕಲೆಗಳಿವೆ ಅವುಗಳನ್ನು ಸ್ವಲ್ಪ ಮಕ್ಕಳಿಗಾಗಲಿ ಎಲ್ಲರಿಗೂ ಒ ಬರೀ ಓದುವುದೊಂದೇ ಕಲೆ ಅಲ್ಲ ನಾನಾ ತರಹದಂತಹ ಕಲೆಗಳಿವೆ ಎಲ್ಲರಿಗೂ ಎಲ್ಲ ಕ ಥರದಂತಹ ಕಲೆಗಳನ್ನು ರೂಢಿ ಮಾಡಿಸಿ ನಿಮ್ಮ ಮಕ್ಕಳಿಗೆ ಚಿಕ್ಕ ವಯಸ್ಸಿನಿಂದಿದ್ದಾಗಲೇ ರೂಢಿ ಮಾಡಿಸಿ ರೂಢಿ ಮಾಡಿಕೊಳ್ಳಲು ಹೇಳಬೇಕು